ನನ್ನ ಒಬ್ಬ ಸ್ನೇಹಿತ ಕ್ರಿಕೆಟ್ ಮೇಲೆ ತುಂಬ ಆಸಕ್ತಿ ಇದೆ ಅವನಿಗೆ ಅವನು ಯ ಚಿಕ್ಕ ವಯಸ್ಸಿನಿಂದನೂ ಅವನು ತುಂಬ ಪ್ರ್ಯಾಕ್ಟಿಸ್ ಮಾಡ್ಕೊಂಡು ಬಂದಿದ್ದ ಮತ್ತು ಅವನು ಕೂಡ ತುಂಬ ಕ್ರಿಕೆಟ್ ಮೇಲೆ ಆಸಕ್ತಿ ಮೂಡಿ ಅವನು ಎಲ್ಲ ಥರದ ಕಾಂಪಿಟೇಷನಲ್ಲೂ ಗೆಲ್ತಿದ್ದ ಕಾಲೇಜ್ ಟೀಮಲ್ಲಿ ಆಡ್ತಿದ್ದ ಪ್ಲಸ್ ಅವನು ಯಾವ ರೀತಿ ಪ್ರ್ಯಾಕ್ಟಿಸ್ ಮಾಡಿದ್ದ ಅಂದರೆ ಅಲ್ಲಿನ ಲೋಕಲ್ ಕ್ಲಬ್ಬಲ್ಲೆಲ್ಲ ಆಡಿ ಆನಂತರ ಅವ ಫಿಫ್ತ್ ಡಿವಿಷನ್ ಫೋರ್ಥ್ ಡಿವಿಷನ್ ಥರ್ಡ್ ಡಿವಿಷನ್ ಮತ್ತು ಸೆಕೆಂಡ್ ಡಿವಿಷನಲ್ಲಿ ಆಡಿ ರಣಜಿ ಬಿ ಟೀಮಲ್ಲಿ ಕೂಡ ಅವ್ನು ಸೆಲೆಕ್ಟ್ ಆಗಿದ್ದ ಅವರು ಯಾವ ರೀತಿ ಹಗಲು ರಾತ್ರಿ ಟ್ರೈನಿಂಗ್ ಮಾಡ್ತಿದ್ದ ಅಂದರೆ ಬೆವರು ಸುರಿಸಿ ಅವನು ಪ್ರ್ಯಾಕ್ಟಿಸ್ ಮಾಡಿ ಅವನ ಅವನಿಗೆ ತುಂಬ ಇಂಡಿಯನ್ ಟೀಮ್ಗೆ ಕ್ರಿಕೆಟಿಗೆ ಆಡಬೇಕಂತ ಅವನು ತುಂಬ ಇಷ್ಟಪಡ್ತಿದ್ದ ಹಾಗೂ ತರಬೇತಿನೂ ಕೂಡ ಬೆ ಪಡೀತಿದ್ದ ಮತ್ತು ನಮ್ಮ ಕೋಚ್ ಆದರು ಒಬ್ಬರು ಕೋಚ್ ಇದ್ದರು ಅವರು ಕರ್ನಾಟಕದ ಇದು ಟೀಮ್ಗೆ ತುಂಬ ಪ್ಲೇಯರ್ಸ್ಗಳ್ನ ಟ್ರೇನ್ ಮಾಡಿಬಿಟ್ಟಿದ್ರು ಆದರೆ ಅವರು ಮೂಲತಃ ಅವರು ತಮಿಳುನಾಡು ರಣಜಿ ಟೀಮ್ಗೆ ಆಡಿದ್ದರು ಅವರು ಆನಂತರ ಅವರು ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗ್ದಾಗ ಇಲ್ಲಿನ ಜನಗಳ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದರು ಹುಡ್ಗುರ್ಗಳ್ಗೆ ಕ್ರಿಕೆಟ್ ಬಗ್ಗೆ ತಿಳಿಸ್ತಿದ್ರು ಈ ಈ ವ್ಯಕ್ತಿಯನ್ನು ಹೋಗಿ ಸಂಪರ್ಕಿಸಿ ನಮ್ಮ ಫ್ರೆಂಡು ತುಂಬ ಒಳ್ಳೆಯ ಟ್ರೈನಿಂಗ್ ತಗೊಂಡು ಇವ್ರು ಕೂಡ ರಣಜಿ ಬಿ ಟೀಮಿಗೆಲ್ಲ ಸೆಲೆಕ್ಟ್ ಆಗಿ ನಮ್ಮ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿದ್ದರು ನನ್ನ ಫ್ರೆಂಡು ಮತ್ತು ಈಗಲೂ ಕೂಡ ಕ್ರಿಕೆಟನ್ನು ಮುಂದುವರ್ಸ್ಕೊಂಡು ವೃತ್ತಿಯನ್ನು ರಣಜಿ ಆಡಿದ ನಂತರ ಇವರೂ ಕೂಡ ತುಂಬ ಇನ್ನೂ ಆಡ್ಕೊಂಡು ಇನ್ನೂ ಬೆಳಿಬೇಕನ್ನೋ ಆಸೆಯಲ್ಲಿ ತುಂಬ ಪ್ರ್ಯಾಕ್ಟಿಸ್ ಮಾಡ್ತಿದ್ದಾರೆ